ಹಲೋ ಗುಡ್ ಮಾರ್ನಿಂಗ್ ಹಾಂ ನಿಮ್ಮದೇನ್ರಿ ತರಕಾರಿ ಅಂಗಡಿ ಐತಂತೆ ಅಲ್ರಿ ಎಲ್ಲೈತಿ ಹೌದಾ ಏನೇನು ಐತ್ರಿ ತರಕಾರಿ ಫ್ರೆಶ್ ಆಗಿರೋದು

ಅಲ್ರಿ ಬದ್ನೆಕಾಯ್ ಹೆಂಗೆ ಕಿಲೋ ರೀ ಹಾಂ ಹಾಂ ಎಣ್ಣ್ಗಾಯಿ ಪಲ್ಯ ಮಾಡ್ಬೇಕು ಅಂದೀವಿ ಒಂದು ಅರ್ಧ ಕಿಲೋ ಬದ್ನೆಕಾಯ್ ಕೊಡಿರಿ ಉಳ್ಳಾಗಡ್ಡಿ ಹೆಂಗೆ ಕಿಲೋ ರೀ ಮೂವತ್ತಾ ಅದೊಂದು ಕೆ ಜಿ ಕೊಡಿರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕೊಡಿರಿ ಸ್ವಲ್ಪ ಒಂದು ನೂರು ಗ್ರಾಮ ಬೆಳ್ಳುಳ್ಳಿ ರೇಟ್ ಏನು ರೀ ಹಾಂ ನಾನು ಪಾರ್ಕ್ ಸಮೀಪ ಇದೇನೆ ರೀ ಆದರೆ ನನಗೆ ಬರಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ನಾನು ಯಾವ್ಯಾವ ನಮ್ಮ ವಾಚ್ಮನ್ನು ಊರಿಗೆ ಹೋಗ್ಯಾನೆ ರೀ ಹಂಗಂತ ನನಗೆ ಕಾಯಿಪಲ್ಯ ತರಕ್ಕೆ ಯಾರೂ ಇಲ್ಲ ಆಗ್ಯಾರೆ ನೀವು ಕಳ್ಸಕ್ಕೆ ಸಾಧ್ಯ ಅನ್ರೀ ಹೋಮ್ ಡೆಲವರಿ ಹಾಂ ಬಂದ ಮೇಲೆ ಕಳಿಸ್ತೀರೀ ಹಾಂ ಕೊಡ್ತೇನಲ ಕೊಡ್ತೇನೆ ಒಂದು ಸ್ವಲ್ಪ ಅಂವ್ಗೆ ಹಂಗಾರ್ ನೋಡಿರಿ ಒಂದು ಕಿಲೋ ಉಳ್ಳಾಗಡ್ಡಿ ಕಳ್ಸಿ ರೀ ಒಂದು ಸ್ವಲ್ಪ ಒಂದು ನೂರು ಗ್ರಾಮ್ ಬೆಳ್ಳುಳ್ಳಿ ಕಳಿಸಿ ಒಂದು ಅರ್ಧ ಕಿಲೋ ಬಡಾ ಬದ್ನೆಕಾಯ್ ಕಳ್ಸಿ ರೀ ಸೊಪ್ಪು ಯಾವ್ದು ಐತ್ರೀ ಹಾಂ ಹಾಂ ಪೆನ್ ಮೆಂತೆ ಒಂದು ಕಳ್ಸಿ ರೀ ಮತ್ತು ರಾಜಗಿರಿ ಒಂದು ಕಳ್ಸಿ ರೀ ಫ್ರೆಶ್ ಐತಲ್ರಿ ಎಲ್ಲ ಅಲ್ರಿ ಏಯ್ ಇಲ್ಲ ತೊಗೋಳ್ರಿ ನಮ್ಮ ಮನ್ಯಾಗೆ ಸ್ವಲ್ಪ ಮಂದಿ ಇದೀವಿ ಅರ್ಧ ಕಿಲೋ ರಗಡ್ ಆತು ಅರ್ಧ ಕಿಲೋ ಸಾಕು ರೀ ಹಂಗೆ ಅಂತೀರಿ ಹೌದಲ್ವ ಇದೇ ಬಿಡಿರಿ ಸೀಜನ್ ತಿನ್ನುವಂಥ ಔಷಧಿ ಬದ್ನೆ ಹೌದು ಹಾಂ ಹಂಗೇ ಮಾಡಿರಿ ಹಾಗಾರೆ ಒಂದು ಬರ್ತಿದ್ದು ಒಂದು ನಾಲ್ಕು ಹಾಕಿ ರೀ ಬರ್ತಿದ್ದು ಒಂದು ನಾಲ್ಕು ಹಾಂಗೆ ಮಾಡಿ ಹಾಂಗೆ ಮಾಡಿ ಸಾಕು ಸಾಕು ಕಳ್ಸ್ರಿ ಕಳ್ಸಿ ರೀ ಕಳ್ಸಿ ರೀ ಮತ್ತೆ ರೀ ಮತ್ತೆ ಏನೈತೆ ನಿಮ್ಮ ಕಡೆ ಹಣ್ಣು ಗಿಣ್ಣು ಏನೂ ಇಲ್ಲೇನು ರೀ ಬಾಳೆಹಣ್ಣು ಅಷ್ಟೇ ಐತ್ರಿ ಹಾಂ

ಹಾಂ ಹಾಂ ಹೌದು ರೀ ಹೌದು ಮರೆತಿದ್ದೆ ಕರ್ಬೇವು ಕರದ್ ಕೊತ್ತಂಬರಿ ಕರ್ಬೇವು ಒಂದಿಷ್ಟು ಕಳ್ಸಿ ರೀ ಮತ್ತು ಒಂದು ಆರೇ ಬಾಳೆಹಣ್ಣು ಕಳ್ಸಿ ರೀ ಚೊಲೋ ಅಂಥವು ಹಾಂ ಹೇಗ್ರೀ ಸ್ವಲ್ಪ ಹಣ್ಣೇ ಕಳ್ಸಿ ರೀ ತಯಾರು ರೆಡಿ ಟು ಈಟ್ ಚೆ ಹಾಂ ಹಾಂ ಕಳ್ಸಿ ರೀ ಮತ್ತು ನೋಡಿರಿ ನಿಮ್ಮ ಹುಡುಗ ಬರ್ತಾನೆ ಯಾವಾಗ ಮತ್ತೆ ಒಂದು ಸ್ವಲ್ಪ ಅನ್ಕೂಲ ಮಾಡ್ಕೊಂಡು ನೋಡಿ ಕಳ್ಸಿ ರೀ ಹಾಂ ಅಂವ್ಗೆ ಅವ್ನ ಕಡೆನೇ ಬಿಲ್ ಮಾಡಿ ಕಳ್ಸಿ ರೀ ಅದು ನಿಮ್ಮ ಚೀಟಿ ಮಾಡಿ ಕಳ್ಸಿ ರೀ ನಾನು ಅದನ್ನೆಲ್ಲ ಬಿಲ್ ಮಾಡಿ ಕಳ್ಸಿ ಕೊಡ್ತೇವೆ ಕಳ್ಸ್ತೇನೆ ರೀ ಕೊಡ್ತೇನೆ ಕೊಡ್ತೇನಲ ಕೊಡ್ತೇನೆ ರೀ ಮತ್ತೆ ಪಾಪ ಮನೆಗ್ ತಂದು ಕೊಟ್ಟಂವ್ಗೆ ಕೊಡಕ್ಕೆ ಬೇಕಲ್ಲವ ನಮ್ಮ ನಮಗೆ ಅನ್ಕೂಲ ಇಲ್ಲ ಅಂತ ಮಾಡ್ಯಾನೆ ಮತ್ತು ಅನ್ಕೂಲ ಮಾಡ್ಕೋಡಕ್ಕೆ ರೀ ನೀವು ಅಷ್ಟೂ ಇದರಲ್ಲೆ ಕಳ್ಸ್ತೀರ ಅಂದ್ರೆ ಮತ್ತೆ ನಾನು ನಿಮಗು ತ್ಯಾಂಕ್ಸ್ ಹೇಳಬೇಕಾ ಕಳ್ಸಿ ರೀ ಅವ್ನಿಗೊಂದು ಸ್ವಲ್ಪ ಇದನ್ನು ಮಾಡಿ ಕಳ್ಸಿ ರೀ ಆಂ ಹಾಂ ಆಂ ಹಾಂ ಹಾಂ ಅದು ನಂಗೆ ರೀ ನಿಮ್ಮಲ್ಲಿ ರೊಟ್ಟೀನ ಕೊಡ್ತೀರೇನು ರೊಟ್ಟಿ ಇದಾವನ್ರೀ ರೊಟ್ಟಿ ಮಾಡೋರು ಯಾರು ಇದಾರೇನು ಮತ್ತೆ ರೊಟ್ಟಿ ಇಲ್ರಿ ಇವೆ ಅಷ್ಟು ಇದಾವನ್ರೀ ಹ್ಞೂ ಅವೇನು ಬಿಡಿರಿ ಅವು ನಮಗೆ ಹಲ್ಲೆಲ್ಲ ಇಲ್ಲಲ್ಲ ತಿನ್ನಕ್ಕೆ ಈಗ ಅದುವೆ ಹಾಂ ಹಾಂ ಹಾಂ ಆ ಹುಡ್ಗುನ ಕೇಳಿರಿ ಆ ಹುಡ್ಗಗೆ ಅನುಕೂಲ ಆಯ್ತಂದ್ರೆ ಒಂದು ಐದು ರೊಟ್ಟೀನು ಕಳ್ಸಿ ಬಿಡ್ರಿ ಹ್ಯಾಂಗೆ ಕೊಡ್ತಾರೆ ರೀ ಅವ್ರು ರೊಟ್ಟಿ ಹೌದಾ ರೀ ಹಾಂ ಹಾಂ ಹೌದೇನು ರೀ ಹಾಂ ಹಾಂ ಹೌದ್ ಬಿಡಿರಿ ನಮಗೆ ಈಗ ಮಾಡಕ್ಕೆ ಆಗ್ವಲ್ತಲ ಅದಕ್ಕೆ ನಮಗು ಒಂದಿಷ್ಟು ಮಾಡಿ ಕೊಟ್ರೆ ರೀ ಇಲ್ದಿರೆ ಇಲ್ಲೇ ಮಾಡ್ಕೋತೀವಿ ಮತ್ತೇನು ಮಾಡೋದು ಹೇಳಿರಿ ಅನ್ನ ಆದರೂ ಮಾಡ್ಕೊಳ್ತೀವಿ ನೋಡಿರಿ ಹ್ಞೂ ಹಾಂ ಕಳ್ಸಿ ರೀ ಹಂಗರೆ ಪ್ಲೀಸಾ ನಾನು ಅದು ತ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ಹ್ಞೂ ಓಕೆ ಓಕೆ ಓಕೆ